ನಮ್ಮ ಮನೆಯಲ್ಲಿ ನಾವು ಹೆಚ್ಚಾಗಿ ನಾನ್ ವೆಜ್ ಅಡುಗೆ ಮಾಡ್ತೀವಿ ನಾವು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀವಿ ಬಿರಿಯಾನಿಯಲ್ಲಿ ನಾವು ಧಮ್ ಬಿರಿಯಾನಿ ಮಾಡ್ತೀವಿ ಮಾಮೂಲಿ ಪಲಾವ್ ಬಿರಿಯಾನಿ ಮಾಡ್ತೀವಿ ಮಟನ್ ಬಿರಿಯಾನಿ ಮಾಡ್ತೀನಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಹಾಗಾಗಿ ನಾವು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡ್ತೀನಿ ಮತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಥರದ ಅಡುಗೆಗಳು ಮಾಡ್ತೀವಿ ನಮ್ಮ ಮನೆಯಲ್ಲಿ ಹಬ್ಬಗಳು ಹರಿದಿನಗಳು ಬಂದಾಗ ನಾವು ಒಬ್ಬಟ್ಟು ಅನ್ನ ಒಬ್ಬಟ್ಸಾರು ಪಲ್ಯಗಳು ರಸಮ್ ಹಾಗೆ ಎಲ್ಲ ವಿಧದ ಎಲ್ಲ ವಿಧದ ಊಟಗಳನ್ನು ಅಡುಗೆಗಳನ್ನ ತಯಾರು ಮಾಡ್ತೀವಿ ಹಾಗೆ ನನ್ನ ಫೆವ್ರೇಟಾದ ಪಲಾವು ಮಶ್ರೂಮ್ ಪಲಾವು ವೆಜಿಟೇಬಲ್ ಪಲಾವು ಇದನ್ನ ಎಲ್ಲ ತಯಾರಿಸ್ತೀನಿ ನನಗೆ ತುಂಬ ಇಷ್ಟ ಆದದ್ದು ಮಶ್ರೂಮ್ ಪಲಾವು ಮಶ್ರೂಮ್ ಪಲಾವಲ್ಲಿ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಹಾಗೆ ನನ್ನ ಮಕ್ಕಳ ಹುಟ್ಟುಹಬ್ಬದ ದಿನ ಸ್ವೀಟ್ ಮಾಡ್ತೀವಿ ನಮ್ಮನೆಯಲ್ಲಿ ಜಾಮೂನ್ ಮಾಡ್ತೀವಿ ಎಲ್ಲ ಥರದ ಸ್ವೀಟುಗಳು ಮಾಡ್ತೀವಿ ನಮ್ಮನೆಯಲ್ಲಿ ಹಾಗೆ ಅನ್ನ ಸಾರು ಮುದ್ದೆ ನಮ್ಮನೆಯಲ್ಲಿ ರಾತ್ರಿ ವೇಳೆಯ ಊಟಕ್ಕೆ ನಾವು ಅನ್ನ ಸಾರು ಮುದ್ದೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾವನವ್ರಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಬೆಳಗಿನ ಉಪಹಾರಕ್ಕೆ ಎಲ್ಲ ಥರದ ಟಿಫನುಗಳು ಮಾಡ್ತೀವಿ ದೋಸೆ ಇಡ್ಲಿ ಚಪಾತಿ ಚಿತ್ರಾನ್ನ ಪೂರಿ ಅದರಲ್ಲೂ ನಮ್ಮತ್ತೆ ನಮ್ಮ ಮಾವ ನಮ್ಮನೆಯವ್ರಿಗೆ ಉಪ್ಪಿಟ್ಟಂದ್ರೆ ತುಂಬ ಇಷ್ಟ ಅದರಲ್ಲೂ ಬನ್ಸಿ ರವೆ ಮತ್ತೆ ತರಕಾರಿ ಎಲ್ಲ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ತೀವಿ ಅದು ತುಂಬ ಇಷ್ಟಪಡ್ತಾರೆ ಹಂಗಾಗಿ ನಮ್ಮನೆಯಲ್ಲಿ ವಾರಕ್ಕೆ ಮೂರು ಸರ್ತಿ ಉಪ್ಪಿಟ್ಟು ಮಾಡ್ತೀವಿ ಬೆಳಗ್ಗಿನ ಉಪಹಾರಕ್ಕೆ ಮಕ್ಕಳು ಉಪ್ಪಿಟ್ಟು ಇಷ್ಟ ಪಡಲ್ಲ ಹಾಗಾಗಿ ಅವ್ರಿಗೆ ಚಿತ್ರಾನ್ನ ಪುಳಿಯೋಗ್ರೆ ಅದನ್ನು ಮಾಡ್ತೀವಿ ಇನ್ನೂ ಬೆಳಗ್ಗೆ ಟಿಫನ್ ಆದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ದಿನ ಒಂದೊಂದು ಥರ ಸಾಂಬರಿರುತ್ತೆ ಒಂದಿನ ಸೊಪ್ಸಾರು ಮಾಡ್ತೀವಿ ಒಂದಿನ ಬೇಳೆ ಸಾರು ಮಾಡ್ತೀವಿ ಒಂದಿನ ತರಕಾರಿ ಎಲ್ಲ ಹಾಕಿ ಮಸಾಲೆ ಸಾರು ಮಾಡ್ತೀವಿ ಮಧ್ಯಾಹ್ನ ಅನ್ನ ಸಾರು ಚಪಾತಿ ಮೂರೂ ಇರಬೇಕು ಹಾಗಾಗಿ ಸಂಜೆ ಟೀ ಸಮಯದಲ್ಲಿ ಬಜ್ಜಿ ಬೋಂಡಾ ಆ ಥರದ್ದು ಮಾಡ್ತೀವಿ ಈ ಮೆಣ್ಶಿನ್ಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಈ ಥರದ್ದನ್ನೆಲ್ಲ ಮಾಡ್ತೀವಿ ಹಾಗಾಗಿ ಟೀ ಸಮಯದಲ್ಲಿ ನಮ್ಮನೇಲಿ ಯಾವಾಗೂ ಸಂಜೆ ಐದು ಗಂಟೆಗೆ ಟೀ ಸಮಯ ಆಗ ನಾವು ಬಜ್ಜಿ ಮಾಡ್ತೀವಿ ಈ ಅವಲಕ್ಕಿಯಲ್ಲಿ ಮಂಡಕ್ಕಿ ಮುಂಡಕ್ಕಿ ಅವೆಲ್ಲ ಮಾಡ್ತೀವಿ ಅದಾದಮೇಲೆ ರಾತ್ರಿಯ ಊಟದ ಅಡುಗೆ ಮಾಡಬೇಕು ಊಟಕ್ಕೆ ಅವಾಗ ಅನ್ನ ಸಾರು ಮುದ್ದೆ ಮಾಡ್ತೀವಿ ಅವಾಗ ಊಟಕ್ಕೆ ನೆಂಚ್ಕೋಳ್ಳೋಕೆ ಅಂತಲೇ ಏನದು ಹಪ್ಳ ಆ ಥರದ್ದನ್ನ ಕರಿತೀವಿ ಇಲ್ಲಾಂದ್ರೆ ಆಲೂಗಡ್ಡೆ ಚಿಪ್ಸು ಸಬ್ಬಕ್ಕಿ ಚಿಪ್ಸು ಆ ಥರದ್ದನ್ನು ಮಾಡ್ಕೊಂಡಿಟ್ಕೊಂಡಿರ್ತೀವಿ ಬೇಸಿಗೆ ಕಾಲದಲ್ಲಿ ರಾತ್ರಿ ಊಟದ ಸಮಯದಲ್ಲಿ ಅದನ್ನು ಸೈಡ್ಗೆ ಅಂತ ಅದನ್ನು ಮಾಡ್ತೀವಿ ಹಾಗಾಗಿ ನಾವು ಎಲ್ಲ ಥರದ ಅಡುಗೆಗಳು ಮಾಡ್ತೀವಿ ಇವಾಗ ಯಾರಾದ್ರೂ ಬಂದಾಗ ಗೆಸ್ಟ್ ಬಂದಾಗ ಅವ್ರಿಗೆ ವೆರೈಟಿ ತುಂಬ ವಿಧವಿಧವಾದ ಅಡುಗೆಗಳನ್ನ ಮಾಡಾಕ್ತೀನಿ ಅದರಲ್ಲೂ ನಾನು ಮಾಡುವ ಬೇಳೆ ಹೋಳ್ಗೆ ತುಂಬ ಚೆನ್ನಾಗಿರುತ್ತೆ ಬೇಳೆ ಹೋಳ್ಗೆ ನಮ್ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಾವು ಎರಡು ಮೂರು ವಿಧದ ಹೋಳಿಗೆ ಮಾಡ್ತೀನಿ ಒಂದು ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಪೈನಾಪಲ್ ಹೋಳಿಗೆ ಬಾದಾಮಿ ಮತ್ತು ಗೋಡಂಬಿ ಎರಡು ಮಿಶ್ರಿತವಾದ ಹೋಳಿಗೆ ಅದಕ್ಕೆ ಬೆಲ್ಲ ಯೂಸ್ ಮಾಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಹೋಳಿಗೆ ಜೊತೆ ನಾವು ತುಪ್ಪ ಹಾಕ್ಕೊಂಡು ಸವಿದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಎಲ್ಲ ಹಬ್ಬದಲ್ಲೂ ಮಾಡ್ತೀವಿ ಇನ್ನೇನು ದೀಪಾವಳಿ ಬರ್ತಿದೆ ಅವಾಗ ಕಜ್ಜಾಯ ಮಾಡ್ತೀವಿ ಕಜ್ಜಾಯ ನನಗೆ ತುಂಬ ಚೆನ್ನಾಗಿ ಮಾಡೋಕೆ ಬರುತ್ತೆ ಬೆಲ್ಲ ಹಾಕಿ ಅಕ್ಕಿ ಹಾಕಿ ಕಜ್ಜಾಯ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಒಣ ತು ಒಣ ಕೊಬ್ಬರಿ ಗಸೆಗಸೆ ಎಳ್ಳು ಏಲಕ್ಕಿ ಪೌಡರು ಇದನ್ನೆಲ್ಲ ಹಾಕಿ ಕಜ್ಜಾಯನ ಸಿದ್ಧಪಡಿಸ್ತೀನಿ ಅವತ್ತು ಅಷ್ಟೇ ವಡೆ ಬೋಂಡಾ ನಿರೋಟ್ಲು ವಿಧಿ ತುಂಬ ವಿಧ ವಿಧವಾದ ಅಡುಗೆನ ತಯಾರು ಮಾಡ್ತೀವಿ ಹಾಗೆ ನಾವು ನಮಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ನಮ್ಮ ಇಷ್ಟವಾದವ್ರಿಗೆ ಪ್ರೀತಿಯಿಂದ ಬಡಿಸ್ತೀವಿ ನಾವು ಮಾಡುವ ಮನೆಯಲ್ಲೇ ಮಾಡುವ ಅಡುಗೆ ತುಂಬ ರುಚಿಯಾಗಿರುತ್ತೆ ಹೊರ್ಗಡೆ ತಿನ್ನುವುದಕ್ಕಿಂತ ಮನೆಯಲ್ಲೇ ಮಾಡಿರುವ ಅಡುಗೆನ ತಿಂದರೆ ತುಂಬ ಒಳ್ಳೇದು ಹಾಗಾಗಿ ನನಗೆ ಮನೆ ಊಟನೇ ಇಷ್ಟ ಆಗುತ್ತೆ